ನಮಸ್ತೆ ನಾನು ಇಂದು ಮೈಸೂರು ಹಾಗೂ ತಾಳಗುಪ್ಪ ರೈಲಿನ ಬಗ್ಗೆ ವಿವರಿಸುತ್ತಿದ್ದೇನೆ ಈ ರೈಲು ಮೈಸೂರಿನಿಂದ ಪ್ರತಿ ದಿನ ಸಂಜೆ ಏಳು ಮೂವತ್ತಕ್ಕೆ ಹೊರಡುತ್ತದೆ ಹಾಗೂ ಈ ರೈಲು ಮಂಡ್ಯ ಮದ್ದೂರು ರಾಮನಗರ ಕೆಂಗೇರಿ ಮುಖಾಂತರವಾಗಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೇ ನಿಲ್ದಾಣವನ್ನು ರಾತ್ರಿ ಹತ್ತು ಮೂವತ್ತಕ್ಕೆ ಸೇರುತ್ತದೆ ಹಾಗೂ ಈ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಊಟದ ವ್ಯವಸ್ಥೆ ಇರುತ್ತದೆ ಮತ್ತು ಅದನ್ನು ಕಡಿಮೆ ದರದಲ್ಲಿ ಸಿಗುತ್ತದೆ ಹತ್ತು ಮೂವತ್ತಕ್ಕೆ ತಲುಪಿದ ಈ ರೈಲು ತದನಂತರ ಮೂವತ್ತು ನಿಮಿಷದ ಬ್ರೇಕ್ನ ಬಳಿಕ ಯಶ್ವಂತ್ಪುರ ರೈಲ್ವೇ ನಿಲ್ದಾಣವನ್ನು ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಬಂದು ತಲುಪುತ್ತದೆ ಹಾಗೂ ಈ ರೈಲು ತುಮಕೂರು ಅರಸೀಕೆರೆ ಕಡೂರು ಬೀರೂರು ಭದ್ರಾವತಿ ಈ ಸ್ಥಳಗಳ ಮುಖಾಂತರ ಶಿವಮೊಗ್ಗವನ್ನು ಬೆಳಗ್ಗೆ ಐದು ಮೂವತ್ತಕ್ಕೆ ಸೇರುತ್ತದೆ ತದನಂತರ ಈ ರೈಲು ಸಾಗರಕ್ಕೆ ತಲುಪುತ್ತದೆ ಅದು ಆರು ಮೂವತ್ತು ಮುಂಜಾನೆ ಹಾಗೂ ಏಳು ಮೂವತ್ತಕ್ಕೆ ಈ ರೈಲು ತಾಳಗುಪ್ಪವನ್ನು ತಲುಪುತ್ತದೆ ಈ ರೈಲಿನಲ್ಲಿ ಜನ್ರಲ್ ಸ್ಲೀಪರ್ ಹಾಗೂ ಎ ಸಿ ಕೋಚ್ಗಳು ಲಭ್ಯವಿರುತ್ತದೆ ಇದೊಂದು ಉತ್ತಮವಾದ ಸಾರಿಗೆ ವ್ಯವಸ್ಥೆಯಾಗಿದ್ದು ಮೈಸೂರು ಬೆಂಗಳೂರು ಶಿವಮೊಗ್ಗ ಸಾಗರ ಹಾಗೂ ತಾಳಗುಪ್ಪ ಜನರಿಗೆ ಬಹು ಉಪಯುಕ್ತವಾಗಿದೆ ಏಕೆಂದರೆ ಶಿವಮೊಗ್ಗದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಜನರ ಸಂಖ್ಯೆ ಹೇರಳವಾಗಿದ್ದು ಪ್ರತಿನಿತ್ಯ ಹಾಗೂ ಪ್ರತಿ ವಾರದಲ್ಲಿ ಲಕ್ಷಕ್ಕೂ ಅಧಿಕ ಜನರು ಈ ರೈಲಿನಲ್ಲಿ ಪ್ರಯಾಣ ಬೆಳೆಸುತ್ತಾರೆ ಅದರಲ್ಲೂ ಇಲ್ಲಿನ ತಿಂಡಿ ಅಥವಾ ಊಟದ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದ್ದು ಮನೆಯ ಊಟದಂತೆ ಇರುತ್ತದೆ ಹಾಗೂ ಅಲ್ಲಲ್ಲಿ ಐ ಆರ್ ಸಿ ಟಿ ಸಿಯಿಂದ ಕಾಫಿ ಮತ್ತು ಟೀ ವ್ಯವಸ್ಥೆ ಹಾಗೂ ಸ್ನ್ಯಾಕ್ಸ್ ವ್ಯವಸ್ಥೆಯು ಕೂಡ ಇರುತ್ತದೆ ಇದರಿಂದ ತುಂಬಾ ಜನರಿಗೆ ಉಪಯುಕ್ತವಾಗಿದೆ ಅಲ್ಲದೇ ಈ ಟ್ರೈನ್ನಲ್ಲಿ ಪ್ರಯಾಣಿಸುತ್ತಿರುವವರಿಗೆ ನೈಸರ್ಗಿಕವಾಗಿ ಉತ್ತಮ ಸ್ಥಳಗಳು ಸಿಗುತ್ತವೆ ಹಾಗೂ ಎಲ್ಲಿಯೂ ನಿಮಗೆ ಬೇಜಾರು ಆಗುವುದಿಲ್ಲ ಅಲ್ಲದೇ ಅರಸೀಕೆರೆಯಲ್ಲಿ ನಿಮಗೆ ಉತ್ತಮ ಸ್ವಾದ ಭರಿತ ತಟ್ಟೆ ಇಡ್ಲಿಗಳು ಸಿಗುತ್ತದೆ ಅಲ್ಲದೇ ಈ ಟ್ರೈನ್ ಸ್ಲೀಪರ್ ಇರುವುದರಿಂದ ಬಹು ಬಹಳಷ್ಟು ಜನ ರಿಝರ್ವೇಶನ್ ಅಥವಾ ಕಾಯ್ದಿರಿಸಿ ಟಿಕೆಟ್ಗಳನ್ನು ಪಡೆಯುತ್ತಾರೆ ಏಕೆಂದರೆ ಜನ್ರಲಲ್ಲಿ ತುಂಬಾ ಜನ ಇರುವುದರಿಂದ ರಿಝರ್ವೇಶನ್ ತುಂಬಾ ಉತ್ತಮವಾಗಿದೆ ಅಲ್ಲದೇ ಈ ಟ್ರೈನು ಮರುದಿನ ಸಂಜೆ ಎಂಟು ಮೂವತ್ತಕ್ಕೆ ತಾಳಗುಪ್ಪದಿಂದ ಹೊರಟು ಒಂಬತ್ತು ಇಪ್ಪತ್ತಕ್ಕೆ ಸಾಗರವನ್ನು ತಲುಪಿ ಹನ್ನೊಂದು ಗಂಟೆ ರಾತ್ರಿ ಶಿವಮೊಗ್ಗ ತಲುಪುತ್ತದೆ ಹಾಗೂ ಇದು ಭದ್ರಾವತಿ ಕಡೂರು ಬೀರೂರು ಅರಸೀಕೆರೆ ತುಮಕೂರು ಮಾರ್ಗವಾಗಿ ಬೆಂಗಳೂರನ್ನು ಬೆಳಗಿನಜಾವ ನಾಲ್ಕು ಮೂವತ್ತಕ್ಕೆ ರೀಚ್ ಆಗುತ್ತದೆ ಅಲ್ಲಿಂದ ಇದು ಮೈಸೂರಿನತ್ತ ಪ್ರಯಾಣ ಬೆಳೆಸುತ್ತದೆ ಹಾಗೂ ಈ ರೈಲು ಬೆಂಗಳೂರು ಮತ್ತು ಮೈಸೂರಿನ ಸರ್ಕಾರಿ ಉದ್ಯೋಗಿಗಳಿಗೆ ಬಹಳಷ್ಟು ಉಪಕಾರಿಯಾಗಿದೆ ಏಕೆಂದರೆ ಬಹಳಷ್ಟು ಸರಕಾರಿ ಉದ್ಯೋಗಿಗಳು ಈ ರೈಲಿನ ಮುಖಾಂತರ ಮೈಸೂರು ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುತ್ತಾರೆ ಇದರಿಂದ ಉತ್ತಮ ಸಾರಿಗೆ ವ್ಯವಸ್ಥೆಯಾಗಿದ್ದು ಹಾಗೂ ಎಲ್ಲಿಯೂ ತುಂಬಾ ಅಡಚಣೆಗಳು ಆಗದೇ ಇರುವಂತಹ ಒಂದು ವಿಶೇಷವಾದ ಸಾರಿಗೆ ವ್ಯವಸ್ಥೆ ಆಗಿದೆ ಅಲ್ಲದೇ ಇತ್ತೀಚಿನ ದಿನಗಳಲ್ಲಿ ಅಕಸ್ಮಾತು ಅಲ್ಲಿ ಏನಾದರೂ ಅಡಚಣೆ ಇದ್ದರೆ ಮೊದಲೇ ಪತ್ರಿಕೋದ್ಯಮದಲ್ಲಿ ತಿಳಿಸಲಾಗುತ್ತದೆ ಇದು

ವಿವರಣೆಗಳನ್ನು ನಾನು ನೀಡುತ್ತಿದ್ದೇನೆ ಧನ್ಯವಾದಗಳು